ನಮ್ಮ ಪ್ರದೇಶದಲ್ಲಿರುವ ಜನಪ್ರಿಯ ಶಾಲೆ ಯಾವುದೆಂದರೆ ಸಿ ಎಸ್ ಐ ಯುನಿಟಿ ಐ ಸ್ಕೂಲ್ ಮೂಳೂರು ಅಲ್ಲಿನ ವಿಶೇಷತೆ ಎಂದರೆ ಅಲ್ಲಿ ಟೀಚರ್ನವರೆಲ್ಲ ತುಂಬ ಚೆಂದವಾಗಿ ಪಾಠ ಮಾಡ್ತಾರೆ ಹಾಗೆಯೇ ಮಕ್ಕಳೊಂದಿಗೆ ತುಂಬ ರೀತಿಯ ಅಂದರೆ ಗೆಳೆಯರ ಥರ ಗೆಳೆಯರ ಥರ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಆದ್ದರಿಂದ ಆ ಶಾಲೆಗೋಗೋದೆಂದ್ರೆ ನನಗೆ ತುಂಬ ತುಂಬನೇ ಇಷ್ಟ ಅಲ್ಲಿಯೇ ಪಕ್ ಹಲ್ಲಿ ಅಲ್ಲಿಯ ವಿಶೇಷತೆ ಅಂದರೆ ಅಲ್ಲಿ ಅಲ್ಲಿ ರಸ್ತೆಯ ಪಕ್ಕದಲ್ಲಿ ಶಾಲೆ ಅದರಿಂದ ಮಕ್ಕಳಿಗೆ ಶಾಲೆಗೆ ಬರಲು ತುಂಬನೇ ಅನುಕೂಲ ಆಗ್ತದೆ ಅದೇ ರೀತಿ ದೊಡ್ಡದಾದ ಆಟದ ಮೈದಾನ ಇದೆ ಅಲ್ಲಿ ಮಕ್ಕಳು ಆಟಾಡಲಿಕ್ಕೆ ತುಂಬನೇ ಚೆಂದ ಆಗ್ತದೆ ಅದೇ ರೀತಿ ಶಾಲೆಯಲ್ಲಿ ತುಂಬನೇ ಕಾರ್ಯಕ್ರಮಗಳು ನಡೆಯುತ್ತಿರ್ತದೆ ಆ ಕಾರ್ಯಕ್ರಮಗಳು ಈ ತುಂಬ ತುಂಬನೇ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಲ್ಲಿನ ಶಿಕ್ಷಕರು ಹಾಗೆಯೇ ಅಲ್ಲಿ ಶಾಲೆ ಬದಿಯಲ್ಲಿ ಮಾವಿನ ಮರಗಳಿದೆ ತುಂಬನೇ ಅಲ್ಲಿಂದ ಚಿಕ್ಕ ಮಕ್ಕಳು ಮಾವಿನ ಹಣ್ಣಿಗೆ ಕಲ್ಲು ಹೊಡೆದು ಅಲ್ಲಿಂದ ತೆಗಿತಾರೆ ಆ ಮಾವಿನ ಹಣ್ಣನ್ನು ತಂದು ತಿಂತಾರೆ ಅದೇ ರೀತಿ ಅಲ್ಲಿ ತುಮ್ ನನಗೆ ತುಂಬನೇ ಇಷ್ಟ ಆಗ್ತದೆ ಕಾಲೇಜ್ ಶಾಲೆಗೆ ಹೋಗಲು ಮತ್ತೆ ಅಲ್ಲಿ ಆ ಶಾಲೆಯಲ್ಲಿ ನೀಡುತ್ತಿರುವ ಶಿಕ್ಷಣದ ಗುಣಮಟ್ಟದ ಬಗ್ಗೆ ತಮಗೆ ಸಂತೃಪ್ತಿ ಇದೆ ಏಕೆಂದ್ರೆ ಅಲ್ಲಿ ಎಲ್ಲ ಶಿಕ್ಷಕರು ಮಕ್ಕಳೊಂದಿಗೆ ಬೆರೆತುಕೊಂಡು ಪಾಠವನ್ನು ಹೇಳಿ ಕೊಡುತ್ತಾರೆ ಅದೇ ರೀತಿ ಶಿಕ್ಷಕರು ಪೋಷಕರಂತೆ ತಮ್ಮ ಶಾಲೆಯ ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ ಹಾಗಾಗಿ ನಾವು ದೊಡ್ಡ ಪ್ರದೇಶಗಳಲ್ಲಿರುವ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ ಏಕೆಂದ್ರೆ ಈ ಹಳ್ಳಿಗಳ ಶಾಲೆಯಲ್ಲಿ ಅಂದರೆ ನಮ್ಮ ಸಿ ಎಸ್ ಐ ಯುನಿಟಿ ಐ ಸ್ಕೂಲ್ ಅಥವಾ ಸಿ ಎಸ್ ಐ ಯುನಿಟಿ ಪ್ರೌಢಶಾಲೆ ಅಥವಾ ಯು ಬಿ ಎಮ್ ಸಿ ಶಾಲೆ ಇದೆ ಅಲ್ಲಿ ತುಂಬನೇ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ನೀಡ್ತಾರೆ ಮತ್ತು ಸಮವಸ್ತ್ರ ನೀಡ್ತಾರೆ ಮಧ್ಯಾಹ್ನದ ಬಿಸಿ ಊಟ ನೀಡ್ತಾರೆ ಮತ್ತು ಕ್ಷೀರ ಭಾಗ್ಯ ಯೋಜನೆ ಅಂದರೆ ಹಾಲನ್ನು ಕೊಡ್ತಾರೆ ಅದೇ ರೀತಿ ಮೊಟ್ಟೆ ಕೊಡ್ತಾರೆ ಮತ್ತೆ ಸಂಜೆ ಆದರೆ ಅಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರು ತುಂಬನೇ ಚೆಂದವಾಗಿ ಆಟವನ್ನು ಆಡಿಸ್ತಾರೆ ಮಕ್ಕಳಲ್ಲಿ ಶಿಕ್ಷಕರು ಕೂಡ ಮಕ್ಕಳಂತೆಯೇ ಮಾಡ್ತಾರೆ ಅಂದರೆ ಆಟ ಆಡೋದ್ರಲ್ಲಾಗಿರ್ಬೋದು ಶಿಕ್ಷಣ ಪಾಠ ಹೇಳಿ ಕೊಡೋದಾಗಿರ್ಬೋದು ಯಾವುದೇ ಯಾವುದೇ ರೀತಿಯ ಮಕ್ಕಳಿಗೆ ತೊಂದರೆ ಕೊಡೋದಿಲ್ಲ ತುಂಬ ಚೆನ್ನವಾಗಿ ಪಾಠ ಮಾಡ್ತಾರೆ ಮತ್ತು ಹಾಗೆ ಹಾಗೆಯೇ ಅದು ಶ್ ಆ ಶಾಲೆ ಕೂಡ ದೊಡ್ಡದಾಗಿದೆ ಅಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಅಂದರೆ ಬೇಂಚ್ ಡೆಸ್ಕಿಗಾಗ್ಲಿ ಅಥವಾ ಫ್ಯಾನ್ಗಾಗಲಿ ಹೀಗೆ ಹಲವು ರೀತಿಯ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ತುಂಬ ಚೆನ್ನಗಾಗಿದೆ ಮತ್ತು ನೀರಿನ ವ್ಯವಸ್ಥೆ ಕೂಡ ಅಷ್ಟೇ ಚೆನ್ನಾಗಾಗಿದೆ ಮಕ್ಕಳು ಅಲ್ಲಿ ತಮ್ಮ ಶಿಕ್ಷಣವನ್ನು ಇಷ್ಟಪಟ್ಟು ಮುಂದುವರೆಸ್ತಾ ಹೋಗ್ತಾರೆ ಮತ್ತೆ ಮಕ್ಕಳಿಗೆ ಅಲ್ಲಿ ಶಾಲೆಗೆ ಬರಲು ಕೂಡ ಬಸ್ಗಳ ವ್ಯವಸ್ಥೆಯೂ ಇದೆ ಮತ್ತೆ ಈಗ ಕೊ ತರಗತಿಯ ಕೊನೆಯ ಪಶ್ ಅವಧಿಯಲ್ಲಿ ಮಕ್ಕಳನ್ನು ಪ್ರವಾಸಕ್ಕೆ ಕೂಡ ಕರ್ಕೊಂಡೋಗ್ತಾರೆ ಮತ್ತೆ ಹೀಗೆ ಆಗ ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕರ್ಕೊಂಡೋಗ್ತಾರೆ ಬೇರೆ ಶಾಲೆಗಳಿಗೆ ಪ್ರತಿಭಾ ಕಾರಂಜಿ ಆಗಿಯೂ ಕರ್ಕೊಂಡೋಗ್ತಾರೆ ಆ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯಾಗಿ ಕೂಡ ನಡೆಸಿಕೊಡ್ತಾರೆ ತುಂಬ ತುಂಬ ಚೆನ್ನಾಗಿದೆ